ಒಂದು ಏಳು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಟು ಎಂಟು ಸಾವಿರದ ಒಂಬೈನೂರ ತೊಂಬತ್ತು ನಾಲ್ಕು ಎರಡು ಎರಡು ಸಾವಿರದ ಹದಿನಾಲ್ಕು ಐದು ಎಂಟು ಎರಡು ಸಾವಿರದ ಹತ್ತೊಂಬತ್ತು ಆರು ಮೂರು ಸಾವಿರದ ಒಂಬೈನೂರ ಎಂಬತ್ತಾರು